ನನ್ನ ಪ್ರಕಾರ ಅಂದರೆ ಮೊದಲನೇದಾಗಿ ಬರುವುದೇ ಸ್ವಚ್ಛತೆ ಯಾವುದೇ ತಾಣವಿರಲಿ ಸ್ಥಳವಿರಲಿ ಏನೇ ಇರಲಿ ಮೊದಲಿಗೆ ಬರುವಂಥದ್ದು ಸ್ವಚ್ಛತೆ ಇತ್ತೀಚಿನ ದಿನಗಳಲ್ಲಿ ನೋಡುದಾದರೆ ಸ್ವಚ್ಛತೆಯೇ ಇಲ್ಲ ಅಲ್ಲಲ್ಲಿ ಕಸ ಕಡ್ಡಿಗಳು ಎಲ್ಲ ಬಿಸಾಕಿ ಇರ್ತಾರೆ ಅದಕ್ಕೊಂದು ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಗ್ರಾಮ ಪಂಚಾಯ್ತಿಯಾಗಲಿ ಪಟ್ಟಣ ಪಂಚಾಯ್ತಿಯಾಗಲಿ ಇದನ್ನೆಲ್ಲ ಇದು ಎಲ್ಲ ಅವರ ಕರ್ತವ್ಯ ಇದನ್ನೆಲ್ಲ ಹೇಗೆ ನಿವಾರಿಸಬೇಕೆಂದು ಎಲ್ಲ ಅಲ್ಲಿ ಅಲ್ಲಿ ಕಸಕಡ್ಡಿಗಳನ್ನು ಬಿಸಾಡಿ ಇರ್ತಾರೆ ಕೆಲವೊಂದು ಸ್ಥಳಗಳಿಗೆ ಭೇಟಿ ನೀಡಲು ಸರಿಯಾದ ಮಾರ್ಗಗಳಿರುವುದಿಲ್ಲ ಈ ಕೆಸರಿನ ಮಾರ್ಗಗಳೆಲ್ಲ ಇರುತ್ತದೆ ಅದರಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ ಸ್ಲಿಪ್ಪಾಗಿ ಬೀಳುವ ಎಲ್ಲ ಚಾನಸ್ಗಳು ಜಾಸ್ತಿ ಮತ್ತು ಹೇಳಿದಾಗೆ ಕುಳಿತುಕೊಳ್ಳುವ ಅಂತಹ ಒಂದು ಅವ ವ್ಯವಸ್ಥೆ ಇರಬೇಕು ಜನಗಳು ಬಂದು ನಿಲ್ಲುವ ಹಾಗೆ ಇರಬಾರ್ದು ಅವರಿಗೆ ಒಂದು ವಾಸವಿರಲಿಕ್ಕೆ ಅಥವಾ ಕುತ್ಕೊಳ್ಲಿಕ್ಕೆ ಈ ಸ್ಟೂಲ್ ಬೆಂಚ್ ತರಹದ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಅದೆಲ್ಲ ಈ ಪಂಚಾಯತ್ಗಳ ಜವಾಬ್ದಾರಿ ಆಗಿರ್ತದೆ ಇತ್ತೀಚಿನ ದಿನಗಳು ಇದೆಲ್ಲ ಯಾವುದೂ ಕಾಣ್ತಲೇ ಇಲ್ಲ ಸ್ವಚ್ಛ ಭಾರತ ಅಭಿಯಾನ ಎಂದು ನಾವು ಕೇವಲ ಬಾಯಿಯಲ್ಲಿ ಪುಂಗಿ ಬಿಡುತ್ತೇವೆ ಸ್ವಚ್ಛ ಭಾರತವೂ ಇಲ್ಲ ಸ್ವಚ್ಛ ಸ್ಥಳವೂ ಇಲ್ಲ ಎಲ್ಲ ಕಸಗಳಿಂದ ಕೂಡಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ನನ್ನದೊಂದು ಅನಿಸಿಕೆ ಏನಂದರೆ ಮೊದಲಿಗೆ ಸ್ವಚ್ಛತೆ ಸ್ವಚ್ಛತೆಯೇ ಮೊದಲ ಆದ್ಯತೆ ಸ್ವಚ್ಛತೆ ಇಲ್ಲದ ಕಡೆ ಯಾರೂ ಬರುವುದೇ ಇಲ್ಲ ನಮ್ಮನ್ನು ನಾವೇ ಬೇಕಿದ್ದರೆ ಊಹೆ ಮಾಡಿಕೊಳ್ಳುವ ನಾವು ಸ್ವಚ್ಛತೆ ಇದ್ದಲ್ಲಿ ಮಾತ್ರ ಇರ್ತೇವೆ ವಿನಹ ಕಸ ಕಡ್ಡಿಗಳಲ್ಲಿ ಇದ್ದಲ್ಲಿ ನಾವು ಹೋಗಲು ಇಚ್ಛಿಸುವುದಿಲ್ಲ ತುಂಬ ದುರ್ವಾಸನೆಯಿಂದ ಕೂಡಿರುತ್ತದೆ ಅಂತಹ ಜಾಗಗಳು ಹಾಗಾಗಿ ಮೊದಲನೇದಾಗಿ ಸ್ವಚ್ಛತೆಯನ್ನೊಂದು ಕಾಪಾಡೋದು ನಮ್ಮ ಪಂಚಾಯಿತಿಗಳ ಜವಾಬ್ದಾರಿ ಆಗಿರುತ್ತದೆ ಹಾಗೆಯೇ ಈ ಪ್ರವೇಶ ಶುಲ್ಕ ಈ ಪ್ರವೇಶ ಶುಲ್ಕವನ್ನು ಆದಷ್ಟು ಕಡಿಮೆ ಮಾಡಿ ಇಡಬೇಕಾಗ್ತದೆ ಹೆಚ್ಚದ್ದು ಪ್ರವೇಶ ಶುಲ್ಕವನ್ನು ಇಟ್ಟರೆ ಕೇವಲ ಶ್ರೀಮಂತರಿಗೆ ಮಾತ್ರ ಹೋಗಲು ಅವಕಾಶ ಇದ್ದಾಗೆ ಆಗ್ತದೆ ಅದು ಬಡವರಿಗೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಾನೇನು ಹೇಳುದಂದರೆ ಪ್ರವೇಶ ಶುಲ್ಕವೂ ಕಡಿಮೆಯಲ್ಲಿ ಇರಬೇಕು